ಹದಿನೈದು ಮೇ ಎರಡು ಸಾವಿರ್ದ ಇಪ್ಪತ್ತೆರಡು ಹದಿನಾಲ್ಕು ಆಗಸ್ಟ್ ಎರಡು ಸಾವಿರ್ದ ಮೂರು ಹದಿನಾಲಕ್ಕು ಫೆಬ್ರವರಿ ಎರಡು ಸಾವಿರ್ದ ಎರಡು ಹದಿನಾರು ಡಿಸೆಂಬರ್ ಎರಡು ಸಾವಿರ್ದ ಒಂದು ಹದಿಮೂರು ಅಕ್ಟೋಬರ್ ಸಾವಿರ್ದ ಒಂಬೈನೂರ ತೊಂಬತ್ತೆಂಟು